ಎಂಟು ಲಕ್ಷದ ಎಂಬತ್ತೊಂದು ಸಾವಿರದ ಐನೂರ ಐವತ್ತ ಮೂರು ಎಂಟು ಲಕ್ಷದ ಐವತ್ತೆರಡು ಸಾವಿರದ ಮೂನ್ನೂರ ಇಪ್ಪತ್ತೊಂದು ಒಂಬತ್ತು ಲಕ್ಷದ ಹನ್ನೊಂದು ಸಾವಿರದ ನಾನೂರ ಐವತ್ತು ನಾಲ್ಕು ಲಕ್ಷದ ಎಪ್ಪತ್ಮೂರು ಸಾವಿರದ ಆರುನೂರ ಅರುವತ್ತು ಎಂಟು ಲಕ್ಷದ ಹನ್ನೆರಡು ಸಾವಿರದ ಐನೂರ ಮೂವತ್ತೆರಡು